ಹಾಂ ಹಲೋ ಸರ್ ನಮಸ್ತೇ ಸರ್ ನಿಮ್ಮದು ಇದು ಶಾರದಾ ಟೇಲ್ ಮೆನ್ಸ್ ಟೇಲ್ಸ್ ಅಲಾ ಸರ್ ಹಾಂ ಓ ಹೌದಾ ಹಾಂ ಹಾಂ ಸರಾ ನಮ ನಮಗೆ ಇವಾಗ ಈಗ ವೆಲ್ವೆಟ್ ಪ್ಯಾಂಟ್ಸ್ ಯಾವುದು ಬೆಸ್ಟ್ ಛಲೋ ಇರತ್ತೆ ಸರ್ ಈಗ ಕಾರ್ಗೋ ಜೀನ್ಸ್ ಬೇರೆ ಆರ್ಡ್ರ್ ಮಾಡೋದಿದೆ ಕಾರ್ಗೋ ಜೀನ್ಸಿಗೆ ರೇಟ್ ಎಷ್ಟು ಫೈವ್ ಹಂಡ್ರೆಡ್ಡಾ ಡಿಸ್ಕೌಂಟ್ ಮಾಡಿ ಎಷ್ಟು ಸಿಗತ್ತೆ ಸರ್ ಅದು ಹ್ಞೂ ಹಾಂ ಹಾಂ ಹಾಂ ಸರ್ ಓಕೆ ಸರ್ ಹಾಂ ಸರ್ ನೋಡಿ ಸರ್ ನಾವು ಮತ್ತೆ ಇದೇ ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ಸ್ ನಿಮಗೆ ಹ್ಞೂ ಹಾಂ ಹೌದಾ

ಓಕೆ ಓಕೆ ಸರ್ ಇವಾಗ ನನಗೆ ಒಂದು ಕಾರ್ಗೋ ಜೀನ್ಸ್ ಪ್ಯಾಂಟು ಮತ್ತು ಒಂದು ಟ್ರ್ಯಾಕ್ ಪ್ಯಾಂಟ್ಸು ಬೇಕಾಗಿದೆ ಎಷ್ಟು ಹಾಂ ಟ್ರ್ಯಾಕ್ ಪ್ಯಾಂಟಿಗೆ ಮತ್ತೆ ಒಂದು ವೈಟ್ ಷರ್ಟ್ ಆರ್ಡ್ರ್ ಮಾಡಬೇಕಾಗಿದೆ ಎಷ್ಟಿದೆ ರೇಟ್ ಹ್ಞೂ ಹ್ಞೂ ಸರ್ ಇಲ್ಲ ಸರ್ ನಮ್ಮ ಇಲ್ಲ ಸರ್ ನಾವು ಇದು ಆರ್ಡ್ರ್ ಹಾಕ್ಲಿಕ್ ಅಂತಲೇ ಕಾಲ್ ಮಾಡಿದ್ದಾಗಿತ್ತು ಅದು ಷಾಪಿಗೆಲ್ಲ ಬರ್ಲಿಕ್ಕೆ ಆಗೋಲ್ಲ ಸೋ ನೀವು ನನಗೆ ಸೈಜ್ ಹೇಳ್ತೀನಿ ನಂದು ಎಲ್ ಷರ್ಟ್ ಸೈಜು ಮತ್ತೆ ಯ ಮತ್ತೆ ತರ್ಟಿ ಫೋರ್ ಸೈಜ್ ಪ್ಯಾಂಟು ಅದಕ್ಕೆ ಸೋ ನೀವು ಕಾರ್ಗೋ ಜೀನ್ಸ್ ಒಂದು ಮತ್ತೊಂದು ಷರ್ಟ್ಸ್ ವೈಟ್ ಕಲರ್ ಷರ್ಟ್ಸ್ ಫುಲ್ ಕೈ ಷರ್ಟ್ಸ್ ಅಂತ ಹೇಳ್ಕೊಳ್ಳಿ ಓಕೆ ಸರ್ ಹಾಂ ಹಾಂ ಹಾಂ ಹೌದಾ ಸರ್ ಸರ್ ಪ್ರೈಸು ಟೋಟಲ್ ಪ್ರೈಸ್ ಹಾಂ ಒಂದು ಒನ್ ತೌಸಂಡ್ ಫೈವ್ ಅಂಡ್ರೆಡ್ಡಾ ಓ ಓಕೆ ಸರ್ ಇದು ನೋಡಿ ಸರ್ ನಮಗೆ ಡಿಸ್ಕೌಂಟ್ ಎಲ್ಲ ಮಾಡಿಕೊಡಿ ಸರ್ ಓಕೆನಾ